ನನ್ನ ಫಶ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬಳೆ ಬಳೆಯದ್ದು ನೆಗಿಟಿವ್ಕಿಂತ ಪೊಸ್ಟಿವ್ ಎಕ್ಸ್ಪೀರಿಯೆನ್ಸೇ ತುಂಬ ಇದೆ ನನಗೆ ಬಳೆನ ಯಾಕೆ ಫಶ್ಟ್ ಪ್ರೊಡಕ್ಟ್ ತೊಗೊಂಡೆ ಅನ್ನಕ್ಕೆ ತುಂಬ ಕಾರಣಗಳಿವೆ ನಂಗೆ ಫಸ್ಟ್ ಫಸ್ಟ್ ಕಾರಣ ಅಂದರೆ ನನಗೆ ಬಳೆ ಅಂದರೆ ತುಂಬಾ ಇಷ್ಟ ಬಳೆನ ನಾವು ಈಗಷ್ಟೇ ಅಲ್ಲ ನಮ್ಮ ಅಜ್ಜಿ ತಾತ ಹೇಳಬೇಕಂದ್ರೆ ಅದು ಅಲ್ಲಿಂತರನೆ ಸ್ಟಾರ್ಟ್ ಆಗಿದ್ದು ನಮ್ಮ ಹಿರಿಯರು ಧರ್ಸ್ಕೊಂಡು ಬರ್ತಿದ್ದರು ಹಾಗೇ ಅದು ನಮ್ಮ ಅಮ್ಮ ಅಮ್ಮ ನಾವು ಎಲ ಧರ್ಸ್ಕೊತ ಬರ್ತಿದ್ವಿ ಆದರೆ ನಮ್ಮ ಪೀಳಿಗೆಯಲ್ಲಿ ತುಂಬ ಅಂದರೆ ತುಂಬಾ ಕಮ್ಮಿ ಆಗಿದೆ ಕಮ್ಮಿಯನ್ನಕ್ಕೆ ಹಾಕೋತಾನೇ ಇಲ್ಲ ಬಳೆನ ಯಾರೂ ನಮ್ಮ ಪೀಳಿಗೆಯಲ್ಲಿ ಆದರೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ಈಗ್ಲೂ ಧರಿಸ್ತಾರೆ ಬಳೆನ ತುಂಬ ಅಲ್ಲ ಅಂದ್ರು ಅಟ್ ಒಂದು ಎರಡಾದ್ರೂ ಹಾಕ್ಕೊಂಡೇ ಹಾಕೊಂತಾರ್ ಅವರು ಬಳೆನ ಬಳೆ ಬಳೆಯದ್ದು ತುಂಬಾ ತುಂಬ ಪಾಸಿಟಿವ್ ಎಕ್ಸ್ಪೀರೆನ್ಸ್ಗಳಿದೆ ಹೇಳಬೇಕಂದ್ರೆ ನಮ್ಮ ಹಿರಿಯರು ತುಂಬ ಯೋಚನೆ ಮಾಡಿ ಅವರು ನಮ್ಕಿಂತ ತುಂಬ ಬುದ್ದಿವಂತರಿದ್ರು ನಮ್ಮ ಹೆಣ್ಣುಮಕ್ಳು ಮುಟ್ಟನ್ನ ಮುಟ್ಟಿನ ನೋವನ್ನು ಅನ್ಭವಿಸ್ತಾರೆ ಹಾಗೇ ಹ್ಯಾರಿ ಹೆರಿಗೆಯ ನೋವನ್ನು ಅನ್ಭವಿಸ್ತಾರೆ ಹಾಗಾಗಿ ಈ ನೋವಿಗೆ ನಾವು ಹೆಣ್ಣುಮಕ್ಳು ಬಲಶಾಲಿಯಾಗಿರ್ಬೇಕಂತ ಅವರು ಎಷ್ಟೊಂದು ಕಾರ್ಣಗಳು ಕಾರಣಗಳಿಂದ ಎಷ್ಟೊಂದು ವಸ್ತುಗಳನ್ನ ನಾವು ಧರಿಸಿ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಒಂದು ವಸ್ತು ಅಂದರೆ ಬಳೆ ಬಳೆನ ಧರಿಸ್ಬೇಕು ಹಾಗೆಯೇ ಬೊಟ್ಟು ಹಣೆ ಬೊಟ್ಟನ್ನು ಹಾಕ್ಬೇಕು ಹಾಗೇ ಮೂಗು ಬೊಟ್ಟನ್ನ ಹಾಕ್ಬೇಕು ಹಾಗೇ ಕಾಲ್ಗೆಜ್ಜೆಗಳ್ನ ಹಾಕ್ಬೇಕು ಈ ಎಲ್ಲ ವಸ್ತುಗಳನ್ನೂ ನಾವು ಹಾಕ್ಕೊಂಡ್ರೆ ನಮ್ಮ ಮುಟ್ಟಿನ ಸಮಯ ಆಗಲಿ ನಮ್ಮ ಹೆರಿಗೆಯ ಸಮಯಗಳಲ್ಲಿ ಎಲ್ಲ ಸಮಯದಲ್ಲೂ ನಾವು ಹೆಣ್ಣು ಗಟ್ಟಿಯಾಗಿ ಇರಲಿ ಅಂತ ನಮಗೆ ಈ ನಮ್ಮ ಹಿರಿಯರು ಹೇಳಿಕೊಟ್ಟ ಸಂಸ್ಕೃತಿಯೂ ಹೌದು ಒಂದು ಅಭ್ಯಾಸ ಅಂತಲೂ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಬಳೆಯದ್ದು ನಾನು ಪಸ್ಟು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಫಸ್ಟು ಒಂದು ದೊಡ್ಡ ಕಾರಣ ಏನಂದರೆ ನಾವು ಬಳೆನ ಕೈಯಲ್ಲಿ ಹಾಕೊತೀವಿ ಆಯಿತಾ ಬಳೆನ ಹಾಗೆಯೇ ನಮ್ಮ ಹೃದಯದ ಬಡಿತವನ್ನು ನಾವು ಬಳೆ ಕೈಯಲ್ಲೇ ನಾವು ಚೆಕ್ ಮಾಡ್ತೀವಿ ಹ ಚೆಕ್ ಮಾಡ್ತೀವಿ ನಾವು ಬಳೆನ ಹಾಕಿಕೊಂಡು ಈಗ ನಾವು ತುಂಬ ಬಳೆ ಹಾಕೊಂತೀವಿ ಅನ್ಕೊಳ್ಳಿ ಅದನ್ನ ಆ ಬಳೆನ ಅಟ್ ಒಂದು ಬಳೆ ಸ್ವಲ್ಪ ಅಲ್ಲಾಡೋದು ಅಲ್ಲಾಡುತ್ತೆ ನಮ್ಮ ಕೈಯಲ್ಲಿ ಏನಾದ್ರೂ ಕೆಲಸ ಮಾಡುವಾಗ ಆಗ ನಮ್ಮ ನಮ್ಮ ಕೈಯಲ್ಲಿ ನರಗಳಿರುತ್ತೆ ಆ ನರಗಳು ನಮ್ಮ ಹೃದಯಕ್ಕೆ ಕನೆಕ್ಟ್ ಆಗಿರುತ್ತೆ ಹಾಗಾಗಿ ನಾವು ಏನಾದ್ರೂ ಕೆಲಸ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ ಆವಾಗ ಬಳೆಗಳು ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗುತ್ತೆ ಆ ನರಗಳು ಆ ಬಳೆಯಿಂದ ಫಿಕ್ಷನ್ ಕ್ರಿಯೇಟ್ಟಾಗಿ ಆ ನರಗಳು ತುಂಬ ಆಕ್ಟಿವ್ ಆಗುತ್ತೆ ಹಾಗೆಯೇ ಬಲ ಬಲಶಾಲಿಯಾಗುತ್ತೆ ಆ ನರ್ಗಳು ಬಲಶಾಲಿಯಾದರೆ ಹೇಳಬೇಕಾ ನಮ್ಮ ಹಾರ್ಟು ಬಲಶಾಲಿಯಾಗುತ್ತೆ ಹಾಗೆಯೇ ನಮ್ಮ ಈ ಒಂದು ನರನೂ ನಮ್ಮ ಗರ್ಭಕೋಶಕ್ಕೆ ಗರ್ಭಚೀಲಕ್ಕೆ ಕನೆಕ್ಟಾಗಿರುತ್ತೆ ಆವಾಗ ನಮ್ಮ ಗರ್ಭಕೋಶವು ತುಂಬ ಬಲ ಶೀಲ ಬಲಶಾಲಿ ಆಗಿರುತ್ತೆ ಇಷ್ಟು ಹೇಳಬೇಕಂದ್ರೆ ನನಗೆ ಬಳೆ ಅಂದರೆ ತುಂಬಾ ಇಷ್ಟ ನಾನು ನಾನು ಡೈಲಿ ಏನಿಲ್ಲಾಂದರೂ ಎರಡು ಬಳೆನಾದ್ರೂ ಹಾಕ್ಕೊಂಡೇ ಹಾಕೊತಿನಿ ಏನಪ್ಪ ಕಾಲೇಜ್ಗೆ ಹೋಗಬೇಕಾದ್ರೆ ಬಿಚ್ಚಿಟ್ಟು ಹೋಗ್ತೀನಿ ಮಾತ್ರ ಬಿಟ್ಟರೆ ಮನೇಲಿ ಮಾತ್ರ ನಾನು ಹಾಕ್ಕೊಂಡೇ ಹಾಕೊತೀನಿ ಹಾಂ ಇಷ್ಟೇ ನಾನು ಫಸ್ಟ್ ಎಕ್ಸ್ಪೀರಿಯನ್ಸನ್ನ ಶೇರ್ ಮಾಡಕ್ಕೆ ಇಷ್ಟ ಪಡ್ತೀನಿ